ನಮಸ್ಕಾರ ಹೇಳಿ ಯಾರು ಮಾತಾಡ್ತಿರೋದು ಹೇಳಿ ಕಾರ್ತಿಕ್ ಸರ್ ಇಟ್ ಇಸ್ ನಾಟ್ ಎ ಕಾಲೇಜ್ ಅಪ್ ಟು ಪಿ ಯು ಸಿ ಅಷ್ಟೆ ಇಲ್ಲಿರೋದು ಟೆಂತ್ ಮುಗಿಸಿದ್ರೆ ಪಿ ಯು ಸಿ ತಾನೆ ಏಕ್ ದಮ್ ಡಿಗ್ರೀ ಹೋಗ್ಬಿಡ್ತಾನಾ ಓಕೆ ನೋ ಪ್ರೊಬ್ ಯು ವಾಂಟ್ ಸೀಟ್ ಫೋರ್ ಪಿ ಯು ಸಿ ವಿಚ್ ವಿಚ್ ಸಬ್ಜೆಕ್ಟ್ ಸೈನ್ಸ್ ಆರ್ಟ್ ಸರ್ ನಾನು ಸ್ವಲ್ಪ ಇಂಗ್ಲಿಷಲ್ಲಿ ಮಾತಾಡ್ತೀನಿ ಬಟ್ ಕನ್ನಡ ಸ್ಕೂಲ್ ಸರ್ ಇದು ಅರೆ ಏನು ಸರ್ ಈಗ ಇಂಗ್ಲಿಷು ಅಂದಿರಿ ಈಗ ಕನ್ನಡ ಅಂದಿರಿ ಓಕೆ ಗೊತ್ತು ಹೇಳಿ ಹ್ಞೂ ವೆರಿ ಗುಡ್ ವೆರಿ ಗುಡ್ ಹಾಂ ಹೇಳಿ ಹೇಳಿ ಬೇಗ ಬೇಗ ಹೇಳಿ ಇದು ರೆಸಿಡೆನ್ಷಿಯಲ್ ಅಲ್ಲ ಅಪ್ ಟು ಪಿ ಯು ಸಿ ಪಿ ಯು ಸಿ ಇದೆ ನಿಮ್ಮ ಮಗ ಎಸ್ ಎಲ್ ಸಿ ಎಸ್ ಎಲ್ ಸಿ ಮುಗ್ಸಿದ್ದಾನೆ ಪಿ ಯು ಸಿ ಯಾವ ಸಬ್ಜೆಕ್ಟ್ ಬೇಕು ಹೇಳಿ ಬೇಗ ಬೇಗ ಹಾಂ ಸೈನ್ಸು ಸೀಟು ಲಿಮಿಟೆಡ್ಡು ಆಗೋಗಿದೆ ಬೇರೆ ಸಬ್ಜೆಕ್ಟ್ ಯಾವ್ದಾರು ತಗೋತಾನ ಅಲ್ಲ ಒಂದು ಕಾರ್ತಿಕ್ ಅವರೇ ಒಂದು ವಿಷಯ ಪಿ ಯು ಸಿ ಈಸ್ ಎ ಟರ್ನಿಂಗ್ ಪಾಯಿಂಟ್ ಅಲ್ವಾ ನೀವು ಯಾವ ಸಬ್ಜೆಕ್ಟ್ ತಗೋತಿರ ಅದನ್ನೇ ಡಿಗ್ರಿ ಮಾಡ್ತಾನೆ ನಿಮ್ಮ ಮಗ ಅಷ್ಟೇ ನಂಗೊತ್ತಿರೋದು ಹೆಚ್ಚಿಗೆ ಗೊತ್ತಿಲ್ಲ ಎಲ್ಲ ಸಬ್ಜೆಕ್ಟು ನೀವು ಇದು ಮಾಡಿ ಸೈನ್ಸ್ ಆದರೆ ಇಲ್ಲ ಸರ್ ಆರ್ಟ್ಸ್ ಆದರೆ ಇದೆ ಹೆಚ್ ಇ ಪಿ ಸಿನಾ ಹ್ಞೂ ಹಿಸ್ಟರಿ ಎಕನಾಮಿಕ್ ಪೊಲಿಟಿಕಲ್ ಸೈನ್ಸ್ ಹಾಂ ನಮ್ಮದು ಇದೆಪ್ಪ ಎಯ್ಟಿ ಎಯ್ಟಿ ಫೈವ್ ಪರ್ಸೆಂಟ್ವರೆಗೂ ಇದೆ ಇಲ್ಲಲ್ಲ ಲಾಸ್ಟ್ ಇಯರ್ ಒಂದು ಹುಡುಗಿ ಸೆಕೆಂಡ್ ಪಿ ಯು ಸಿಲಿ ಫೋರ್ತ್ ರ್ಯಾಂಕ್ ಬಂದಿದ್ದಾಳೆ ಶ್ವೇತಾ ಅಂತ ಪೇಪರಲ್ಲಿ ಬಂದಿತ್ತು ಹ್ಞೂ ನೋಡಿರಬೇಕು ನೀವು ಹಾಂ ಹ್ಞೂ ಹಾಂ ಕಾರ್ತಿಕ್ ಅವರೇ ನೀವು ಪರ್ಸನ್ ದಯವಿಟ್ಟು ಯಾಕಂದರೆ ಪ್ಯಾಕೆಜ್ ಎಲ್ಲ ಫೋನಲ್ಲಿ ಹೇಳಲ್ಲ ಇಟ್ಸ್ ಎ ಡಿಫರ್ ಫ್ರಮ್ ಪರ್ಸನ್ ಟು ಪರ್ಸನ್ ಯು ಪ್ಲೀಸ್ ಕಮ್ ಟು ಫೋನ್ ಆಂ ಒಂದು ಕಾಲ್ ಬರ್ತಾಯಿದೆ ಕಾರ್ತಿಕ್ ಅವರೇ ನಾಳೆ ಬನ್ನಿ ಥ್ಯಾಂಕ್ ಯು ಒಂದು ಫೋನ್ ಮಾಡಿ ಬನ್ನಿ ಹನ್ನೊಂದು ಗಂಟೆ ಮೇಲೆ ಬಂದಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು